ಹಲೋ ನಮಸ್ಕಾರ ಇದು ಬೆನಕ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಾ ಆಂ ನಾನು ಅರ್ಷಿತಾ ಅಂತೇಳಿ ಹೊಸ್ಕೋಟೆಯಿಂದ ಕರೆ ಮಾಡ್ತಾಯಿದ್ದೀನಿ ನಾನು ಕಾಲ್ ಮಾಡಿದ್ದ ಉದ್ದೇಶ ಏನಂತಂದರೆ ನಾನು ಗೂಗಲ್ನಲ್ಲಿ ಚೆಕ್ ಮಾಡಿದ್ದೆ ನೀವು ನಿಮ್ಮ ಕ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಕಾರನ್ನ ಬಾಡ್ಗೆಗೆ ಕೊಡ್ತಾಯಿದ್ದೀರ ಅಂತ ಹೇಳಿ ನಮ್ಮ ನಾನು ಮತ್ತು ನಮ್ಮ ಕುಟುಂಬ ಕುಟುಂಬದವರು ಮತ್ತು ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಎಲ್ಲಾದರೂ ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಹಾಗಾಗಿ ನಮಗೆ ಇದು ಬಸ್ನಲ್ಲಿ ಹೋಗೋದಕ್ಕೆ ಒಂಚೂರು ಅನ್ಕಂಫರ್ಟೆಬಲ್ ಅಂತ ಅನಿಸ್ತು ಅದು ಸರಿ ಹೋಗುವುದಿಲ್ಲ ಕೆಲವ್ರು ಜನಕ್ಕೆ ಆರೋಗ್ಯ ಸಮಸ್ಯೆ ಆಗತ್ತೆ ಮತ್ತು ಟ್ರೈನ್ನಲ್ಲಿ ಹೋಗೋದ ಹೋಗೋಣ ಅಂತಂದರೆ ಅಲ್ಲೂ ಸ್ವಲ್ಪ ತೊಂದರೆ ಇರೋದ್ರಿಂದ ನಾವೆಲ್ಲ ಒಟ್ಟಿಗೆ ಪ್ಲಾನ್ ಮಾಡಿ ಕಾರನ್ನೇ ಬುಕ್ ಕಾರ್ ಬುಕ್ ಮಾಡಿಕೊಂಡು ಒಂದೆರ್ಡು ಕಾರ್ ಬುಕ್ ಮಾಡಿ ಹೋಗ್ಬೋದು ಅಂತ ಅನ್ಕೊಂಡ್ವಿ ನನ್ನ ಫ್ಯಾ ನಮ್ಮ ಕುಟುಂಬದಿಂದ ಒಂದು ಸೆವೆನ್ ಮೆಂಬರ್ಸ್ ಮತ್ತು ನಮ್ಮ ಫ್ರೆಂಡ್ಸೆಲ್ಲ ಒಂದು ಏಟ್ ಮೆಂಬರ್ಸ್ ಬರ್ತಾಯಿದ್ದೀವಿ ಸೊ ಹಾಗಾಗಿ ನಮಗೆ ಎರಡು ಕಾರ್ ಬೇಕು ಒಂದು ಕಾರಲ್ಲಿ ಎಂಟು ಜನ ಆಗೊ ಅಷ್ಟೇ ಇರಲಿ ಇನ್ನೊಂದು ಚಿಕ್ಕದಾದರೂ ಪರವಾಗಿಲ್ಲ ಹೋಗ್ತಾಯಿದ್ದೀವಿ ನಾವು ಚಿಕ್ಮಂಗ್ಳೂರು ಧರ್ಮಸ್ಥಳ ಕುಕ್ಕೆ ಸಕಲೇಶಪುರ ಆ ಸ್ಥಳಗಳಿಗೆ ನಾವು ಹೋಗ್ತಾಯಿದ್ದೀವಿ ಹಾಗಾಗಿ ನಮಗೆ ಎರಡು ಕಾರ್ ಬೇಕಾಗತ್ತೆ ನಿಮ್ಮ ಕಾರ್ ನಾವು ತೊಗೊಳ್ಳುವಾಗ ನಾವು ನಿಮಗೆ ಬೇಕಾಗಿರೋ ಸಮ್ ಅದಕ್ಕೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಕೊಡ್ತೀವಿ ಅಂದರೆ ನೀವು ಕೇಳ್ತೀರಲ್ಲ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಮತ್ತು ನಮ್ಮ ಫೋಟೋ ನಮ್ಮ ಸಿಗ್ನೇಚರ್ ಅದೆಲ್ಲ ನಾವು ಕೊಡ್ತೀವಿ ನನ್ನದು ಮತ್ತು ಅಪ್ಪದು ಕೊಡ್ತೀವಿ ಒಂದು ಕಾರ್ ನಾನು ಡ್ರೈವ್ ಮಾಡ್ತೀನಿ ಇನ್ನೊಂದು ಕಾರ್ ಅಪ್ಪ ಡ್ರೈವ್ ಮಾಡ್ತಾರೆ ಹಾಗಾಗಿ ನಾವು ಡ್ರೈವ್ ಮಾಡೋದ್ರಿಂದ ನಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಗೆ ಕೊಡ್ತೀವಿ ನಿಮ್ಗೆ ವರ್ಜಿನಲ್ ಬೇಕಂದರೆ ನಾವು ವರ್ಜಿನಲ್ ಕೊಡ್ತೀವಿ ಇಲ್ಲ ಅಂದರೆ ನಿಮಗೆ ಜೆರಾಕ್ಸ್ ಅಂತ ಅದೂ ಆಗತ್ತೆ ಅಂದರೆ ಅದೂ ಕೊಡ್ತೀವಿ ಮತ್ತು ನಮಗೆ ನೀವು ಕಾರ್ ಕೊಡುವಾಗ ಅದರ ಸಾ ಅದ್ರ ಸಂಬಂಧಪಟ್ಟಂತೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಗೆ ನೀವು ಕೊಡಬೇಕಾಗತ್ತೆ ಯಾಕಂದರೆ ನಾವಲ್ಲಿ ತುಂಬ ದೂರ ಹೋಗೋದ್ರಿಂದ ಅಲ್ಯಾರಾದರೂ ಕೇಳಿದ್ರೆ ನಾವದನ್ನು ತೋಸ್ಬೋದಲ್ವಾ ಹಾಗಾಗಿ ಮತ್ತೆ ನಮಗೆ ಲೈಸೆನ್ಸ್ ಇದೆ ಸೊ ನಾವದನ್ನು ತೊಗೊಂಡೊಗ್ತೀವಿ ಡ್ರೈವಿಂಗ್ ಲೈಸೆನ್ಸು ಅಲ್ಯಾರಾದರೂ ಕೇಳಿದ್ರೆ ನಾವದನ್ನು ತೋರಿಸ್ತೀವಿ ಮತ್ತು ನಿಮ್ಮದು ಡಾಕ್ಯುಮೆಂಟ್ಸ್ ಇದ್ದರೆ ಅದು ಅದರಿಂದ ನಮಗೆ ಸ್ವಲ್ಪ ಹೆಲ್ಪಾಗತ್ತೆ ಯಾಕಂದರೆ ಯಾರಾದರೂ ಕೇಳಿದಾಗ ನಾವು ಹೇಳ್ಬೌದಲ್ವಾ ಈ ಥರ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿಂದ ನಾವು ತೊಗೊಂಡು ಬಂದಿದ್ದೀವಿ ಅಂತೇಳಿ ಹಾಗಾಗಿ ಮತ್ತು ನಾನು ಗೂಗಲ್ನಲ್ಲೇ ಚೆಕ್ ಮಾಡಿದಾಗ ನಿಮ್ಮ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಗ್ಗೆ ಒಳ್ಳೆ ಗುಡ್ ರೇಟಿಂಗ್ಸ್ ಇತ್ತು ಮತ್ತು ರಿವೀವ್ಸಿತ್ತು ನೀವು ತುಂಬ ಚೆನ್ನಾಗಿ ಒಳ್ಳೆ ಕಂಡಿಷನಲ್ಲಿ ಕಾರ್ ಕೊಡ್ತೀರ ಮತ್ತು ನಿಮ್ಮದು ಬಿಹೇವಿಯರ್ ಏನಿದೆ ಕಾರ್ ಕೊಡುವಾಗ ಅದು ತುಂಬ ಚೆನ್ನಾಗಿದೆ ಅಂತೇಳಿ ಹಾಗಾಗಿ ನಾನು ನಿಮ್ಮ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ನಾವು ಸುಮಾರು ಒಂದು ಹದಿನಾಲ್ಕರಿಂದ ಹದಿನೈದು ಜನ ಹೋಗ್ತಾ ಇರೋದು ಟ್ರಿಪ್ಗೆ ಹಾಗಾಗಿ ನಮಗೆ ಎರಡು ಕಾರ್ ಬೇಕೇ ಬೇಕಾಗತ್ತೆ ನೀವದು ಅಡ್ಜಸ್ಟ್ ಮಾಡಿಕೊಡಿ ಮತ್ತು ಕಾರ್ ಒಳ್ಳೆ ಒಂದು ಕಂಡೀಷನಲ್ಲಿರಲಿ ಆಂ ಯಾಕಂದರೆ ಇವಾಗ ಒಂದು ಚೂರು ಕಾರುಗಳು ಎಲ್ಲ ಫುಲ್ಲು ಗಲೀಜು ಗಲೀಜಾಗಿ ಕೊಡ್ತಾರೆ ಮತ್ತು ಅವ್ರು ಅದನ್ನ ನಮ್ಗೇ ಕ್ವೆಶ್ಚನ್ ಮಾಡ್ತಾರೆ ಯಾಕೆ ಅಂತ ಸೊ ನೀವು ಕೊಡುವಾಗ ಅದು ನಮಗೆ ಒಂದು ಒಳ್ಳೆ ಕಂಡೀಷನಲ್ಲಿದ್ದರೆ ಮತ್ತೆ ನಾವು ನಿಮಗೆ ರಿಟರ್ನ್ ಹಾಗೇ ಮಾಡ್ಬೋದು ನಮಗೂ ಹೋಗೋದಕ್ಕದು ತುಂಬ ಚೆನ್ನಾಗಿ ಅನಿಸತ್ತೆ ಹೊಸ ಕಾರ್ ಅನಿಸತ್ತೆ ಅನ್ಕಂಫರ್ಟಬಲ್ ಏನೂ ಇರೋದಿಲ್ಲ ಆರಾಮಾಗೋಗಿ ಬರ್ಬೌದು ಅಂತೇಳಿ ಮತ್ತು ಕಾರ್ ಫುಲ್ ಸ್ವಲ್ಪ ಸ್ವಚ್ಛವಾಗಿರಲಿ ಯಾಕಂದರೆ ಇವಾಗ ಲಾಸ್ಟಲ್ಲಿ ಯಾರೋ ಹೋಗಿರ್ತಾರೆ ನೀವು ಅದೇ ಕಾರ್ ಕೊಟ್ಟರೆ ಅವರಲ್ಲಿ ಚಿಪ್ಸ್ ತಿಂದಿರೋದು ಪ್ಯಾಕೆಟ್ಸಿರತ್ತೆ ಇಲ್ಲ ಕಿತ್ಳೆ ಹಣ್ಣು ಸುಲಿದಿರೋ ಸಿಪ್ಪೆ ಎಲ್ಲ ಇರತ್ತೆ ಹಾಗಾಗಿ ಅದು ನಮಗೆ ಅನ್ಕಂಫರ್ಟಬಲ್ ಅನಿಸತ್ತೆ ಮತ್ತು ರಿಲೇಟಿವ್ಸ್ ಫ್ರೆಂಡ್ಸೆಲ್ಲ ಇರೋದ್ರಿಂದ ಅದು ನಮ್ಗೊಂಥರ ಮುಜುಗರ ಮಾಡುತ್ತೆ ಅವ್ರೆಂಥ ಎಂಥ ಕಾರ್ ತಂದಿದ್ದಾರೆ ಅಂತ ಅನ್ಕೊಳ್ಬಾರ್ದಲ್ವಾ ಹಾಗಾಗಿ ನೀವೊಂದು ಒಳ್ಳೆ ಫುಲ್ ಕ್ಲೀನ್ ಫುಲ್ ಸ್ವಚ್ಛತೆ ಇರುವಂಥ ಕಾರ್ ಕೊಟ್ಟರೆ ನಮಗೂ ಖುಷಿಯಾಗತ್ತೆ ಮತ್ತು ನಮ್ಮ ಪ್ರಯಾಣ ಕೂಡ ಸುಖವಾಗಿರತ್ತೆ ನಾವ್ ನಿಮಗೆ ಡಾಕ್ಯುಮೆಂಟ್ಸೆಲ್ಲ ನಾವು ಕಾರ್ ಕಲೆಕ್ಟ್ ಮಾಡಿಕೊಳ್ಳುವಾಗ ಬರ್ತೀವಲ್ವಾ ಆವಾಗ ಕೊಡ್ತೀವಿ ಮತ್ತು ನಾನು ಇದು ಎಷ್ಟಾಗತ್ತೆ ಅಂತ ಕೇಳಬೇಕಾಗಿತ್ತು ಅಮೌಂಟು ನಾನು ಗೂಗಲ್ನಲ್ಲಿ ನೋಡಿದೆ ಒಂದು ಕಿಲೋಮೀಟರ್ಗೆ ಎಂಬತ್ತು ರೂಪಾಯಿ ಅಂತ ಇತ್ತು ಮತ್ತು ಇದು ಎಷ್ಟು ಕಿಲೋಮೀಟರ್ ಅಂತ ಎಲ್ಲ ನಿಮಗೆ ಗೊತ್ತಾಗತ್ತಲ್ವಾ ರೀಡಿಂಗ್ಸು ಅದ್ರ ಬೇಸ್ಡ್ ನಾವು ನಿಮಗೆ ಲಾಸ್ಟಲ್ಲಿ ಕಾರ್ ಬರ್ ಬರ್ತೀವಲ್ವಾ ವಾಪಸ್ ಆವಾಗ ಬಂದಾಗ ಪೇ ಮಾಡ್ತೀವಿ ಮತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ ಏನಿದೆಯೋ ಅದು ನಿಮಗ್ ಕೊಡ್ತೀವಿ ಮತ್ತು ನೀವು ಅದು ಕಾರ್ ಕೊಡುವಾಗ ನಮ್ಮ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಏನೇನಿರುತ್ತೋ ಅದೆಲ್ಲ ನೀವು ನಮಗೆ ವಾಪಸ್ ಮಾಡಿ ಆ ಅಮೌಂಟನ್ನ ನಾವು ಆವಾಗ್ಲೇ ಕೊಡ್ತೀವಿ ನಿಮ್ಮ ಕಾರ್ ಹೇಗೆ ನಮಗ್ ಕೊಟ್ಟಿರ್ತೀರೋ ನಾವು ನಾವು ನಿಮ್ಗೆ ಹಾಗೇ ಕೊಡ್ತೀವಿ ಅದು ಒಳ್ಳೆ ಕಂಡೀಷನಲ್ಲಿರತ್ತೆ ಒಂದು ಗುಡ್ ಕಂಡೀಷನ್ನಲ್ಲೇ ಇರತ್ತೆ ಮತ್ತು ಕ್ಲೀನಾಗೇ ಇರತ್ತೆ ಮತ್ತು ನೀವು ಕೊಡುವಾಗ ನಮಗೆ ಸ್ವಲ್ಪ ಅದು ರಿಪೇರಿಯೆಲ್ಲ ಮಾಡಿ ಎಲ್ಲ ಚೆಕ್ ಮಾಡಿ ಕೊಡಬೇಕು ಮತ್ತು ನಾವು ದೂರ ಹೋಗೋದ್ರಿಂದ ಅಲ್ಲಿ ಮತ್ತೆ ಏನಾದರೂ ನಮಗೆ ತೊಂದರೆ ಆದರೆ ಮತ್ತೆ ಅದಕ್ಕೆ ರಿಪೇರಿ ಮಾಡ್ಸೋದಕ್ಕೆ ಅಲ್ಲೇ ಟೈಮ್ ಹಾಳಾಗ್ಬಾರ್ದಲ್ವಾ ಹಾಗಾಗಿ ಮತ್ತು ರಿಲೇಟಿವ್ಸೆಲ್ಲ ಇರ್ತಾರೆ ಅವ್ರು ಅನ್ಕೊಳ್ಬಾರ್ದಲ್ವಾ ಎಂಥ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿಂದ ಅವ್ರು ಕ್ಯಾಬ್ ತೊಗೊಂಡಿದ್ದಾರೆ ಅಂತ ಹಾಗಾಗಿ ಮತ್ತು ನಾವು ಹೋಗೋದ್ರಿಂದ ಅವ್ರಿಗನ್ಸ್ಬೇಕು ನೆಕ್ಸ್ಟ್ ನಾವು ಇದೇ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಕಾರ್ ಬುಕ್ ಮಾಡಬೇಕು ಅಂತ ಹೇಳಿ ಹಾಗಾಗಿ ನಮ್ಗೊಂದು ಒಳ್ಳೆ ಕಂಡೀಷನಲ್ಲಿ ಕೊಡಿ ಅಮೌಂಟೆಲ್ಲ ಇದು ಎಷ್ಟು ಕಿಲೋಮೀಟರ್ ಅಂತೇಳಿ ನಾವು ನಿಮ್ಗೆ ಕೊಡ್ತೀವಿ ಇದು ಆಲ್ಮೋಸ್ಟ್ ನಾವು ಟ್ರಿಪ್ ಒಂದು ಮೂರು ಇಂದ ನಾಲ್ಕು ದಿಸ ಹೋಗ್ತಾಯಿದೀವಿ ನಾವು ನಾಳೆ ಬೆಳಗ್ಗೆ ಬಿಟ್ಟರೆ ನಾವೊಂದು ಮೂರು ದಿಸ ಆದಮೇಲೆ ನೈಟ್ ಬರ್ತೀವಿ ನೈಟ್ ನಿಮಗೆ ನಾವು ಕಾರ್ ಕೊಡೋದಕ್ಕಾಗಲಿಲ್ಲ ಅಂದರೆ ಬೆಳಗ್ಗೆ ನಾ ನಿಮ್ಮ ನಾ ನಿಮಗೆ ಕಾರ್ ಕೊಡ್ತೀನಿ ನೀವು ಬೇಕಂದರೆ ಅದಕ್ಕೆ ಚಾರ್ಜ್ ಮಾಡೋ ಥರ ಇದ್ದರೆ ಅದೇಳ್ಬೋದು ಇಲ್ಲ ಹಾಗೆ ನಡೆಯುತ್ತೆ ಅಂದ್ರೂ ಪರವಾಗಿಲ್ಲ ನಾ ನಿಮ್ಗೆ ಅದನ್ನು ಕೊಡ್ತೀನಿ